ಆರೋಗ್ಯ ಸೇವೆಯಲ್ಲಿ ಸರಕಾರ ಹಲವಾರು ಅನುಕೂಲಗಳನ್ನು ಒದಗಿಸುತ್ತದೆ ನೀವು ಉದಾರಣೆಗಾಗಿ ಈಗ ನಮ್ಮ ಹಳ್ಳಿ ನಮ್ಮ ಈ ಏರಿಯಾದಲ್ಲಿ ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆಯೇ ಹೆಲ್ತ್ ಬಿದ್ದರೆ ನಮ್ಮ ಪಡುಬಿದ್ರೆಯ ಸರ್ಕಾ ಗೋರ್ ಸರಕಾರಿ ಆಸ್ಪತ್ರೆಯಲ್ಲಿ ಈ ಹೆಲ್ತ್ ಬೇಬಿ ಶೋ ಅಂತ ಮಾಡ್ತಾರೆ ಆಮೇಲೆ ಇನ್ನೊಂದು ಕಣ್ಣಿನ ತಪಾಸಣಾ ಶಿಬಿರ ಕಣ್ಣಿನ ತಪಾಸಣ ಶಿಬಿರದಲ್ಲಿ ಅಲ್ಲಿ ಹೋದ ಈ ಫಲಾನುಭವಿಗಳಿಗೆ ಕಣ್ಣು ಪರೀಕ್ಷೆ ಮಾಡಿ ಆಮೇಲೆ ಅವರಿಗೆ ಅದರಿಂದ ಏನಾದರೂ ತೊಂದರೆ ಇದ್ರೆ ಅದನ್ನು ಮುಂದಿನ ಚಿಕಿತ್ಸೆಗಾಗಿ ಅವರು ಕೊಟ್ಟ ಈ ಹೆಚ್ಚಿನ ದೊಡ್ಡ ಆಸ್ಪತೆಗೆ ಕರ್ಕೊಂಡು ಹೋಗ್ತಾರೆ ಹಾಗೂ ಈ ಕನ್ನಡಕ ಮತ್ತೆ ಕೆಲವರಿಗೆ ಕನ್ನಡಕ ಬೇಕಾಗ್ತದೆ ಹಾಗೆ ಕನ್ನಡಕವನ್ನು ಕೊಡಿಸುವಂಥ ಒಂದು ಇದು ಉಂಟು ಸರಕಾರದಿಂದ ಆಮೇಲೆ ಸರಕಾರದಿಂದ ಇನ್ನೂ ಹೆಚ್ಚಿನ ಈ ಅನುಕೂಲ ಅಂದರೆ ನಮ್ಮ ಹಳ್ಳಿಯಲ್ಲಿ ಹೆಚ್ಚಿನ ಜನರಿಗೆ ಕೆಲವು ರೋಗಗಳ ಬಗ್ಗೆಯೆಲ್ಲ ಮಾಹಿತಿ ಅಂದರೆ ಅದಕ್ಕೆ ಕ್ಷಯ ರೋಗದಿಂದ ಹೇ ಹೇಗೆ ನಾವು ಇದು ಆಗೋದು ಅನ್ ಸರಕಾರದಿಂದ ಸಿಗುವ ಸೌಲಭ್ಯಗಳನ್ನೇ ಉಪಯೋಗಿಸಿಕೊಂಡು ಅದರಿಂದ ನಾವು ಗುಣಮುಖರಾಗ್ಬೋದು ಅಂತ ಇನ್ನೂ ಕೆಲವರಿಗೆ ಅಲರ್ಟ್ ಆಗಿರೋದಿಲ್ಲ ಅಂಥದ್ದಾಗಿ ಈ ಮಾಹಿತಿ ಶಿಬಿರಗಳನ್ನು ಹಮ್ಮಿಕೊಳ್ತಾರೆ ಹಾಗೆ ಕ್ಷಯ ರೋಗಕ್ಕೆ ಸರಕಾರದಿಂದ ಪೂ ಅದಕ್ಕೆ ಪರಿಪೂರ್ಣ ಸೇವೆಯನ್ನು ಒದಗಿಸ್ತಾರೆ ನಮಗೆ ಔಷಧೋಪಚಾರದಿಂದ ಹಿಡಿದು ಅವನಿಗೆ ಬೇಕಾಗುವ ಒಂದು ಕ್ಷಯ ರೋಗಿಗೆ ಬೇಕಾಗುವಂತಹ ಈ ಹಾಲು ಮೊಟ್ಟೆ ಬಾಳೆಹಣ್ಣು ಅದಕ್ಕೋಸ್ಕರ ಅವರು ಅವರಿಗೆ ಒಂದು ವೆಚ್ಚವನ್ನು ಕೂಡ ಭರಿಸ್ತಾರೆ ಸರಕಾರದಿಂದ ಹಾಗೆ ಎಲ್ಲ ಒಂದು ಇದರಿಂದ ಕ್ಷಯ ರೋಗಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಸರಕಾರದಿಂದ ಸಿಗುತ್ತದೆ ಹಾಗೆ ಈ ಆರೋಗ್ಯ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಬಂದು ಕ್ಷಯ ರೋಗಿಗೆ ಇದನ್ನು ಕಾಲ ಕಾಲ ಕಾಲಕ್ಕೆ ಅವರಿಗೆ ಕೊಡುವಂತಹ ಮಾತ್ರೆಗಳನ್ನು ಸಹ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗುವಂಥದ್ದು ಒಂದು ಸರಕಾರದ ಸೇವೆಯಲ್ಲಿ ಅತೀ ಉತ್ತಮ ಸೇವೆ ಅಂತ ಹೇಳ್ಬೋದು ಆಮೇಲೆ ನಮ್ಮದು ಈಗ ಆರೋಗ್ಯ ಮಿತ್ರ ಅಂತ ಇದೆ ಸರಕಾರದಿಂದ ಈ ಆರೋಗ್ಯ ಮಿತ್ರ ಅಂತ ಒಂದು ರಚನೆ ಮಾಡಿದ್ದಾರೆ ಆರೋಗ್ಯ ಮಿತ್ರದಿಂದ ತುಂಬ ಅಂದರೆ ತುಂಬ ಎಲ್ಲ ಜನರಿಗೆ ಅದರಿಂದ ತುಂಬ ಸಹಾಯ ಆಗ್ತಾಯಿದೆ ಆಮೇಲೆ ಈ ಹೆಲ್ತ್ ಕಾರ್ಡಲ್ಲಿ ನಮಗೆ ಆಯುಷ್ಮಾನ್ ಕಾರ್ಡಲ್ಲಿ ಈ ಗಂಡಾಂತರ ಮಾರಣಾಂತಿಕ ರೋಗಗಳಿಗೆ ಆಯುಷ್ಮಾನ್ ಕಾರ್ಡ್ ಅನ್ನುವಂಥದ್ದೊಂದು ದೊಡ್ಡ ಉಪಯೋಗಕಾರವಾದ ಕಾರ್ಡ್ ಎಲ್ಲ ಸಾಮಾನ್ಯವಾಗಿ ಬಡವರಿಗೆ ಅದರಿಂದ ತುಂಬ ಉಪಯೋಗ ಆಗಿರ್ತದೆ ಆದರೆ ಅದರಿಂದ ಸ್ವಲ್ಪ ಆಯುಷ್ಮಾನ್ ಕಾರ್ಡನ್ನು ನೋಡಿದ ತಕ್ಷಣ ನಮಗೇನು ಅನ್ನಿಸ್ತದೆ ಈ ಕಾರ್ಡಿನಿಂದ ಏನು ಉಪಯೋಗ ಉಂಟು ಅಂಥೇಳಿ ಆದರೆ ಇಲ್ಲಿ ಅದರಿಂದ ಐದು ಲಕ್ಷದವರೆಗೆ ಅದರಲ್ಲಿ ಮಾರಣಾಂತಿಕ ರೋಗಗಳಿಗೆ ಇದು ಸಿಗ್ತದೆ ಸೌಲಭ್ಯ ಸಿಗ್ತದೆ ಆಮೇಲೆ ನಾವು ಒಂದು ಆಯುಷ್ಮಾನ್ ಕಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯೋದಾದ್ರೆ ಅದನ್ನು ಸರಕಾರಿ ಆಸ್ಪತ್ರೆ ಕೊಂಡೋಗಿ ಅಲ್ಲಿ ನಾವು ಇದು ಮಾ ಅದನ್ನು ಅಪ್ರುವಲ್ ಮಾಡಿ ನಾವು ನಮ್ಮ ಈ ಎಲ್ಲಿ ಸೇವೆ ಪಡಿತೇವೆ ಅಲ್ಲಿ ಹೋದಾಗ ಆ ಕಾರ್ಡಿನಿಂದ ನಮಗೆ ಸಿಗುವ ಸೇವೆಗಳು ಅತಿ ಚೆನ್ನಾಗಿರ್ತದೆ ಹಾಗೆ ನಾವು ಆಸೆ ನಮ್ಮ ಈ ಚಿಕಿತ್ಸೆಯನ್ನು ಮುಗಿಸಿಕೊಂಡು ಮನೆಗೆ ಬರುವ ನಮ್ಮ ಪ್ರಯಾಣದ ವೆಚ್ಚವನ್ನು ಸಹ ಭರಿಸ್ತಾರೆ ಆಯುಷ್ಮಾನ್ ಕಾರ್ಡಲ್ಲಿ ಹಾಗೆ ಈ ಮಕ್ಕಳಿಗೆ ನಮ್ಮ ಆರ ಸರಕಾರದಿಂದ ಆರೋಗ್ಯದಲ್ಲಿ ಸೊನ್ನೆಯಿಂದ ಆರು ವರ್ಷದ ಮಕ್ಕಳಿಗೆ ಅತಿ ಹೆಚ್ಚಿನ ಇದು ಉಂಟು ಏನೆಂದ್ರೆ ನಮ್ಮ ಎನ್ ಆರ್ ಸಿ ಕೇಂದ್ರ ಉಡುಪಿಯಲ್ಲಿ ಅಲ್ಲಿ ಕೂಡ ಹಾಗೆ ನಮ್ಮ ಈ ಅತಿ ಕಡಿಮೆ ತೂಕದ ಮಕ್ಕಳಿಗೆ ತುಂಬ ಹೆಚ್ಚು ಸೌಲಭ್ಯಗಳನ್ನು ಮತ್ತೆ ಅವರಿಗೆ ಬೇಕಾದಂಥ ಎಲ್ಲ ಪ್ರೊಟೀನ್ ಯುಕ್ತ ನಮ್ಮ ಈ ಪೌಡರ್ಗಳನ್ನೆಲ್ಲ ಮಕ್ಕಳಿಗೆ ವಿತರಣೆ ಮಾಡೋದಾಗ್ಲಿ ಆಮೇಲೆ ಸೊನ್ನೆಯಿಂದ ಆರು ವರ್ಷದ ಮಕ್ಕಳಲ್ಲಿ ಯಾವುದೇ ಬೆಳವಣಿಗೆಯಲ್ಲಿ ಕುಂಠಿತ ಕಂಡರೆ ಕೂಡ ಅವರು ನಮ್ಮ ಇದಕ್ಕೆ ಎನ್ ಆರ್ ಸಿಗೆ ಅಡ್ಮಿಟ್ ಮಾಡಿಕೊಂಡು ಮಗುವನ್ನು ತುಂಬ ಅತಿ ಹೆಚ್ಚಿನ ಕಾಳಜಿವಹಿಸಿ ಆ ಮಗುವೊಂದು ಸಾಮಾನ್ಯ ಇದಕ್ಕೆ ಸ್ಥಿತಿಗೆ ಬರುವಂತೆ ನೋಡಿಕೊಳ್ಳೋದು ಸರಕಾರದ ಅತಿ ಉತ್ತಮ ಸೇವೆ ಅಂತ ಹೇಳ್ಬೋದು ಹಾಗೆ ಇನ್ನು ಈ ಒಂದೊಂದು ಕೆಲವೊಂದು ಶಿಬಿರಗಳನ್ನೆಲ್ಲ ಮಾಡ್ತಾರೆ ಈ ಎಚ್ ಐ ವಿಯ ಬಗ್ಗೆ ಏಡ್ಸಿನ ಬಗ್ಗೆ ಜಾಗೃತಿ ಇರ್ಬೋದು ಆಮೇಲೆ ಅದರ ಬಗ್ಗೆ ಒಂದು ಸಾಮಾಜಿಕ ನಾಟಕ ಆಗಿರ್ಬೋದು ಇನ್ನು ಹಲವಾರು ಇದನ್ನು ಮಾಡುವಂತಹ ಸೇವೆಗಳು ಅದು ಒಂದು ಸರಕಾರದ ಅತಿ ಉತ್ತಮ ಅಂಶವಾಗಿರುತ್ತದೆ ಅಂತ ಹೇಳ್ಬೋದು ಹಾಗೆ ನಮಗೆ ಈಗ ಒಂದು ನಮ್ಮ ಗವರ್ನ್ಮೆಂಟ್ ಆಸ್ಪತ್ರೆಯಲ್ಲಿ ಇರ್ಬೋದು ಅಥವಾ ನಾವು ಹೋದ ಈ ಕೆಲವು ಕಡೆಗಳಲ್ಲಿ ಹೊರಗಡೆ ಅಲ್ಲೆಲ್ಲ ನಾವು ಹೋದಾಗ ನಮಗೆ ಒಂದು ಏನು ಒಂದು ಮಾಹಿತಿ ಅಂತಹ ಆರೋಗ್ಯದ ಬಗ್ಗೆ ಮಾಹಿತಿ ಆಗಿರ್ಬೋದು ಅದನ್ನೆಲ್ಲ ನಮ್ಮ ಈ ಆರೋಗ್ಯ ಕಾರ್ಯಕರ್ತೆಯರು ಅಥವಾ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಬಂದು ಮಾಹಿತಿ ಕೊಡೋದು ಕೂಡ ಈಗ ಆಶಾ ಕಾರ್ಯಕರ್ತೆನೂ ರಚನೆ ಮಾಡಿದ ನಂತರ ಪ್ರತಿಯೊಂದು ಮನುಷ್ಯನಿಗೂ ಯಾವ ರೋಗ ಹೇಗೆ ಬರ್ತದೆ ಯಾವ ರೋಗದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ಯಾವ ವೈರಸಿಂದ ಯಾವ ರೋಗ ಬರ್ತದೆ ಅಂತ ಅನ್ನೋದನ್ನು ಕೂಡ ಈಗ ಹೆಚ್ಚಿನ ಮನುಷ್ಯರು ತಿಳಿದುಕೊಂಡಿರ್ತಾರೆ ಅದು ನಮ್ಮ ಈ ಆಶಾ ಕಾರ್ಯಕರ್ತೆಯರಿಂದ ಸಾಧ್ಯವಾಗಿರ್ತದೆ